ಹಲೋ ಹೌದು ಹೇಳಿ ಹೇಳಿ ಶಾಂತಕುಮಾರ್

ಹೌದು ಹೇಳಿ ಹ್ಞೂ ಹ್ಞೂ ಖಂಡಿತಾ ಹೇಳಿ ಏನಾಗಿದೆ

ಓಕೆ ಖಂಡಿತ್ವಾಗ್ಲೂ ಸೊ ನೀವು ಎಷ್ಟು ದಿವಸ ಆಯಿತು ಇದಾಗಿ ಇನ್ಸಿಡೆಂಟು ಓಕೆ ಸೊ ಸ್ವೆಲ್ಲಿಂಗ್ ಏನಾರು ಇದೆಯಾ ಊತ ಏನಾರು ಇದೆಯಾ ಓಕೆ

ಪೇನ್ ಕಾಣಿಸ್ತ ಇದೆ ಸರಿ ಏನಾದ್ರೂ ಎಲ್ಲಾದ್ರೂ ಬೇರೆ ಕಡೆ ತೋರಿಸಿದ್ರಾ ಓಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಂಡಿದ್ದಿರಾ ಓಕೆ ಹಾಂ ಹಾಂ ಹ್ಞೂ ಹ್ಞೂ ಓಕೆ ನಾಳೆ ನಿಮಗೆ ಬರೋದಕ್ಕೆ ಆಗುತ್ತಾ ಒಂದು ಹನ್ನೊಂದು ಗಂಟೆ ಹಾಗೆ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ನೋಡಣ ಹೇಗಿದೆ ಅಂತ ಸೊ ಸ್ಕ್ಯಾನ್ ಮಾಡೋಣ ಫಸ್ಟು ಸ್ಕ್ಯಾನ್ ಮಾಡಿ ಆಮೇಲೆ ಮುಂದೆ ಏನು ಅಂತ ನಾನು ಹೇಳ್ತಿನಿ ಓಕೆನಾ ನೋಡಣ ಫಸ್ಟು ಸ್ಕ್ಯಾನ್ ತಗೊಂಡು ಏನಾದ್ರೂ ಮೇಜರಾ ಇಲ್ಲ ಮೈನರಾ ಫಸ್ಟ್ ತಿಳ್ಕೊಳೋಣ ಆಮೇಲೆ ಮುಂದಿಂದು ನಾನು ಹೇಳ್ತೀನಿ ಹೇಗೆ ಅಂತ ಓಕೆ ಸರಿ ಓಕೆ ಶಾಂತಕುಮಾರ್ ಥ್ಯಾಂಕ್ ಯು ಹ್ಞೂ